ಹೌದು ಭೌತಿಕ ಪುಸ್ತಕಗಳನ್ನು ಓದೋಕ್ಕೆ ಇಚ್ಛಿಸ್ತೇನೆ ಯಾಕೆ ಅಂತ ಹೇಳಿದರೆ ನಮ್ಮ ಒಂದು ಭೂಮಿ ಮೇಲೆ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ಯಾವ ರೀತಿ ಆಗ್ತಾ ಇದೆ ಏನು ಅಂತ ತಿಳ್ಕೊಳೋ ಅಂತಹದ್ದು ನಮ್ಮ ಮಾನವನ ಒಂದು ಇದರಲ್ಲಿ ಆ ಒಂದು ಲಕ್ಷಣ ಇರಬೇಕು ನಾವು ಏನು ಮಾಡ್ತಾ ಇದ್ದೀವಿ ಏನು ನಮ್ಮ ಭೂಮಿ ಮೇಲೆ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋದು ಎಲ್ಲ ರೀತಿಯಲ್ಲೂ ಅವಶ್ಯಕ ಆದ್ದರಿಂದ ನಾನು ಭೌತಿಕ ಪುಸ್ತಕ ಓದಲು ಇಚ್ಛೆಪಡ್ತೇನೆ ಹಾಗೇ ಎಲೆಕ್ಟ್ರಾನಿಕ್ ಮತ್ತು ಆವೃತ್ತಿ ಅಂತ ಹೇಳಿದ್ರೆ ಹೌದು ನಮ್ಮ ತಂತ್ರಜ್ಞಾನ ತುಂಬ ಅಂದರೆ ತುಂಬ ಮುಂದುವರೆದಿದೆ ನಮ್ಮ ತಂತ್ರಜ್ಞಾನದಲ್ಲಿ ನಾವು ಸಂಪೂರ್ಣವಾಗಿ ಅಲ್ಲ ಅಂತ ಹೇಳಿದ್ರೂ ಅದರಲ್ಲಿ ಸ್ವಲ್ಪನಾದರೂ ನಮ್ಮ ತಂತ್ರಜ್ಞಾನದ ಕುರಿತಾಗಿ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ನಮ್ಮ ಸುತ್ತಮುತ್ತ ಒಂದು ತಂತ್ರಜ್ಞಾನಗಳು ಎಷ್ಟು ಅತಿ ವೇಗವಾಗಿ ಮುಂದುವರಿತಾ ಇದೆ ಅದರ ಬಗ್ಗೆನೂ ನಮಗೆ ಸ್ವಲ್ಪ ಜ್ಞಾನವನ್ನು ಹೊಂದಿರಬೇಕು ಅದಕ್ಕಾಗಿ ನಾನು ಆ ಆ ಪುಸ್ತಕಗಳನ್ನ ನಾನು ಓದಲು ಇಚ್ಛೆಪಡ್ತೇನೆ ಹಾಗೂ ಆಡಿಯೋ ಪುಸ್ತಕಗಳೆಂದರೆ ನನಗೆ ತುಂಬಾ ಇಷ್ಟ ಯಾವ ರೀತಿ ಅಂತ ಹೇಳಿದ್ರೆ ಭಗವದ್ಗೀತೆ ಆಗಿರ್ಬೋದು ಆಮೇಲೆ ಬ ಹನುಮಾನ್ ಚಾಲೀಸ್ ಆಗಿರ್ಬೋದು ಇದರಲ್ಲೆಲ್ಲ ಆಡಿಯೋ ಪುಸ್ತಕಗಳು ಸಿಗುತ್ತೆ ಅದು ಆ ಆಡಿಯೋ ಪುಸ್ತಕಗಳಲ್ಲಿ ತುಂಬ ತಿಳ್ಕೊಳೋ ಅಂತಹದ್ದು ತುಂಬ ಇರುತ್ತೆ ಅದು ಅದಕ್ಕಾಗಿ ನನಗೆ ಅದೆಲ್ಲ ತುಂಬ ಇಷ್ಟ